ಒಂಬತ್ತು ಲಕ್ಷದ ಎಂಬತ್ತ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತ ಒಂದು ಆರು ಲಕ್ಷದ ಮೂವತ್ತೆರಡು ಸಾವಿರದ ನಾನೂರ ಐವತ್ತ ಒಂದು ಎಂಟು ಲಕ್ಷದ ನಲ್ವತ್ತ ಒಂಬತ್ತು ಸಾವಿರದ ಆರುನೂರ ಎಂಬತ್ತ ಒಂಬತ್ತು ಐದು ಲಕ್ಷದ ಅರುವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತ ಏಳು ಒಂಬತ್ತು ಲಕ್ಷದ ಮೂವತ್ತ ಎರಡು ಸಾವಿರದ ಆರುನೂರ ಐವತ್ತ ಒಂದು